ಒಂದು ಒಳ್ಳೆಯ ಛಾಯಾಚಿತ್ರನ ತೆಗೆಯಲು ಕೆಲವು ಛಾಯಾಚಿತ್ರಗಾರು ಬಹಳ ಕಾಲ ಕಾದು ಕುಳಿತಿರುತ್ತಾರೆ ಇನ್ನು ಕೆಲವರು ಅದು ಒಂದು ಹವ್ಯಾಸ ಅಷ್ಟೆ ಒಂದು ಒಳ್ಳೆಯ ಛಾಯಾಚಿತ್ರನ ತೆಗೆಯಲು ಕಾಡು ಗುಡ್ಡ ಜಲಪಾತ ಅಥವಾ ಸಮುದ್ರ ತೀರ ಹೋಗಬೇಕು ಬಹಳಷ್ಟು ಸ್ಥಳಗಳು ಋತುಗಳ ಪ್ರಕಾರ ಚಿತ್ರನ ತೆಗೆಯಲು ಒಳ್ಳೆಯದು ಇನ್ನು ಬಹಳಷ್ಟು ಮಂದಿ ಕಾಡಿಗೆ ಹೋಗಿ ಪ್ರಾಣಿ ಪಕ್ಷಿಗಳ ಒಂದು ಚಿತ್ರನ ತೆಗೆಯಲು ತುಂಬ ಕಾಲ ಕಾದು ಕುಳಿತಿರುತ್ತಾರೆ ಇನ್ನು ಕೆಲವರು ಟ್ರಕ್ಕಿಂಗ್ ಅಥವಾ ಹೈಕಿಂಗೆ ಹೋಗಿ ಗುಡ್ಡದ ಚಿತ್ರನ ತೆಗೆಯಲು ಬಹಳಷ್ಟು ಖುಷಿಪಡುತ್ತಾರೆ ಮಳೆಗಾಲ ಬಂದರೆ ಎಲ್ಲರೂ ಜಲಪಾತ ಇರುವ ಕಡೆ ಹೋಗುತ್ತಾರೆ ಒಂದು ಒಳ್ಳೆಯ ಚಿತ್ರನ ತೆಗೆಯಲು ಇನ್ನು ಕೆಲವರು ವರ್ಷವಿಡೀ ನೋಡಲು ಸಿಗುವ ಸಮುದ್ರ ತೀರ ಹತ್ತಿರ ಹೋಗುತ್ತಾರೆ ಸಂಜೆಯ ವೇಳೆ ಸೂರ್ಯನ ಮುಳುಗುತ್ತಿರೋ ಚಿತ್ರನ ತೆಗೆಯಲು